ಹತ್ತಿ ಮತ್ತು ಮೆಕ್ಕೆ ಜೋಳವನ್ನು ಮಳೆ ಬಂದ ತಕ್ಷಣವೇ ಮಳೆಗಾಲದಲ್ಲಿ ಬಿತ್ತುತ್ತೀವಿ ರಾಗಿ ಶೇಂಗಾ ಇವೆಲ್ಲ ಸ್ವಲ್ಪ ಟೈಮ್ ತಗೊಳೋದ್ರಿಂದ ಇವನ್ನು ಸ್ವಲ್ಪ ದಿನ ಕಳೆದು ಆದಮೇಲೆ ಆಮೇಲೆ ಲಾಸ್ಟಿಗೆ ಒಂದು ಮೂರು ತಿಂಗಳು ಇದ್ದಹಾಗೆ ಇವೆಲ್ಲ ಫಸಲಿಗೆ ಬರ್ತವೆ ಅವಕ್ಕೆ ಅದಕ್ಕೆ ಇವನ್ನು ಲೇಟಾಗಿ ಬಿತ್ತುತ್ತೀವಿ ಮೆಕ್ಕೆ ರಾಗಿ ಶೇಂಗಾ ಇಂಥವನ್ನೆಲ್ಲ ಜೋಳ ಅವೆಲ್ಲ ಅಂತಂದರೆ ನಾವು ಇವಾಗ ಅದು ಮಳೆಗಾಲ ಸ್ಟಾರ್ಟ್ ಆಗಿದ ತಕ್ಷಣ ಅವನ್ನೆಲ್ಲ ಬಿತ್ಬಿಡ್ತೀವಿ ಅದು ಲೇಟಾಗಿ ಬರ್ತೈತೆ ಬೆಳೆ ಇಂತವ್ನ್ ಇವನ್ನು ಅವ ಅದಾದ ಟೈಮಿಗೆ ಅವ್ ಆವಾಗ ನಾಟಿ ಮಾಡಿದರೆ ನಮಗೆ ಬೆಳೆ ಕೈಗೆ ಸಿಗುತ್ತೆ ಇಲ್ಲ ಟೈಮ್ ಮೀರಿ ಮಾಡಿದಾಗ ಮಳೆ ಹಿಡ್ಕೊಳೋದು ಮಳೆ ಕೈ ಮಳೆ ಬರದೇ ಇರೋದು ಹೀಗೆಲ್ಲ ಆಗ್ತಾ ಇರುತ್ತೆ ಯಾವ ಟೈಮಿಗೆ ಯಾವುದನ್ನು ಮಾಡಬೇಕೋ ಅದನ್ನು ನಾವು ನೀಟಾಗಿ ತಿಳ್ಕೊಂಡು ಮಾಡಬೇಕು